ನನಗೆ ಪುಸ್ತಕ ಓದಲು ಮತ್ತು ಕಾದಂಬರಿಗಳು ಓದಲು ಈ ರೀತಿ ನ್ಯೂಸ್ ಪೇಪರ್ಗಳು ಓದಲು ಅದು ನಂಗೆ ತುಂಬ ಆಸಕ್ತಿಯಾದ ಕೆಲಸ ಅಂತ ನಾನು ಹೇಳ್ತಿನಿ ಯಾಕೆ ಅಂದರೆ ನನಗೆ ಬರೀ ಗೇಮ್ ಆಡೋದು ಬರೀ ಸ್ಪೋರ್ಟ್ಸ್ ಆಡೋದು ಅಲ್ದಲೇ ನಾನು ಇದನ್ನು ಕೂಡ ಒಂದು ವೃತ್ತಿಯಾಗಿ ಒಂದು ನಾನು ನಿಭಾಯಿಸ್ತಿದೀನಿ ಯಾಕೆ ಅಂದರೆ ಮನುಷ್ಯ ತಿಳ್ಕೊಬೇಕು ಈ ಪ್ರಪಂಚ್ದಲ್ಲೇನು ನಡೀತಿದೆ ಅನ್ನೋದನ್ನ ಬರೀ ನಾವು ಟಿ ವಿಲಿ ನೋಡಕಾಗಲ್ಲ ನಾವು ಇವಾಗ ನ್ಯೂಸ್ ಪೇಪರು ಈ ರೀತಿ ಕೂಡ ನಾವು ಡಿಟೇಲಾಗಿ ನಾವು ತಿಳ್ಕೊಬೋದು ಪ್ರಪಂಚ್ದಲ್ಲೇನು ನಡೀತಿದೆ ಅಂತ ಮತ್ತು ಪ್ರಪಂಚ್ದಲ್ಲಿ ಮೂಲೆ ಮೂಲೆಯಲ್ಲು ಕೂಡ ಏನು ನಡೀತಿದೆ ಅಂತ ಏನು ನಡೆದಿದೆ ಇಷ್ಟಾರಿಕಲಿ ಅದನ್ನೆಲ್ಲ ಕೂಡ ಒಂದು ಪುಸ್ತಕ ರೂಪದಲ್ಲಿ ಬರೆದಿಟ್ಟಿರ್ತಾರೆ ಇದನ್ನೆಲ್ಲ ತಿಳ್ಕೊಳೋದ್ರಲ್ಲಿ ಮನಸಿಗೆ ಒಂಥರ ಮನೋರಂಜನೆಯಾಗೂ ಸಿಗುತ್ತೆ ಮತ್ತು ನಮ್ಮ ಬುದ್ಧಿಗೂ ಕೂಡ ತುಂಬ ಒಳ್ಳೆಯದಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನನಗೆ ಯಾವ ರೀತಿ ಪುಸ್ತಕಗಳನ್ ಓದೋದಿಷ್ಟ ಅಂದರೆ ನಂಗೆ ಇವಾಗ ಚಾಣಕ್ಯ ಮತ್ತು ವಿವೇಕಾನಂದರು ಈ ರೀತಿ ಬರ ಈ ರೀತಿ ವ್ಯಕ್ತಿಗಳು ಬರೆದಿರೋ ಪುಸ್ತಕಗಳು ಓದಲು ನಂಗೆ ತುಂಬ ಇಷ್ಟ ಯಾಕೆಂದರೆ ಚಾಣಕ್ಯನವ್ರು ಪುಸ್ತಕಗಳು ಯಾವ ರೀತಿ ಇರುತ್ತೆ ಅಂದರೆ ನಮ್ಮ ಜೀವನಶೈಲಿಗೂ ಹೇಗಿರಬೇಕು ನಾವು ದಿನನಿತ್ಯ ಯಾವ ರೀತಿ ನಮ್ಮ ಕಷ್ಟಗಳು ಎದುರಿಸಬೇಕು ಮತ್ತು ನಾವು ಯಾವ ರೀತಿ ನಾವು ಜನುಗಳ್ನ ಫೇಸ್ ಮಾಡಬೇಕು ಮತ್ತು ನಾವು ಯಾವ ರೀತಿ ಮೈಂಡ್ ಮೆಂಟಾಲಿಟಿ ಇರಬೇಕು ಅನ್ನೋದೆಲ್ಲ ಚಾಣಕ್ಯ ಅವರು ಪುಸ್ತಕದಲ್ಲಿ ಪ್ರಸ ಬರೆದಿದಾರೆ ಅಂತ ಹೇಳ್ಬೋದು ಮತ್ತು ವಿವೇಕಾನಂದ ಇವರು ಕೂಡ ಒಬ್ಬ ದೊಡ್ಡ ಸಾಧಕ ಮತ್ತು ದೊಡ್ಡ ವ್ಯಕ್ತಿ ಅಂತ ನಮ್ಮ ದೇಶ ಬಿಂಬಿಸುತ್ತೆ ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಇವರು ಎಂಥ ಮನುಷ್ಯರು ಅಂತ ಆದ್ರಿಂದ ನಾವು ಈ ಇಂಥ ವ್ಯಕ್ತಿಗಳು ಬರೆದಿರೋ ಪುಸ್ತಕಗಳ್ನ ಓದ್ದಾಗ ಓದಿದಾಗ ಅದು ನಮ್ಮ ಮನಸಿಗೂ ಒಳ್ಳೇದು ಮತ್ತು ನಮ್ಮ ಜೀವನಶೈಲಿಗು ತುಂಬ ಒಳ್ಳೆದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಯು ವಿವೇಕಾನಂದರು ಎಲ್ಲ ಇವ್ರೆಲ್ಲ ಯುವಕರಿಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಅಂತ ಕರಿತಾರೆ ಅದು ಇವಾಗಲ್ಲ ಮುಂಚೆಯಿಂದ ಕೂಡ ಅವರು ಯಾಕೆಂದರೆ ಇವರು ಒಂದುಸರಿ ಚಿಕಾಗೋಗೆ ಹೋದಾಗ ಯು ಎಸ್ ಎಯಲ್ಲಿ ನಮ್ಮ ದೇಶವನ್ನು ಯಾವ ರೀತಿ ಅವರು ರೆಪ್ರೆಸೆಂಟ್ ಮಾಡಿ ನಮ್ಮ ದೇಶಕ್ಕೆ ಒಂದು ಚಪ್ಪಾಳೆಯನ್ನು ಗಿಟ್ಟಿಸಿದರು ಅನ್ನೋದು ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಮತ್ತು ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಆದ್ರಿಂದ ನಾವು ಯುವಕರು ಮತ್ತು ನಮ್ಮಂಥ ಮಧ್ಯವರ್ತ ವಯಸ್ದವರು ಮತ್ತು ವಯಸ್ಸಾದೋರು ಮತ್ತು ಇವಾಗ ಕಾಲೇಜು ಸ್ಕೂಲು ಸೇರಿಕೊಂಡಿರೋ ಯುವಕರುಗಳು ಇಂಥವ್ರೆಲ್ಲ ಈ ಈ ಥರ ಪುಸ್ತಕಗಳ್ನ ಓದಿ ಅವರ ಜೀವನವನ್ನು ಒಳ್ಳೇ ದಿಕ್ಕಿನಲ್ಲಿ ಮತ್ತು ಒಳ್ಳೆ ಶೈಲಿಯಲ್ಲಿ ಬದುಕುವುದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಿನಿ ಮತ್ತು ಇವಾಗೆಲ್ಲ ಹೆಂಗೆ ಟ್ರೆಂಡಿಂಗಿದೆ ಅಂದರೆ ಇವಾಗ ಮುಂಚೆಯೆಲ್ಲ ನಾವು ಓದ್ತಿದ್ವಿ ಪುಸ್ತಕಗಳ್ನ ಆದರೆ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ಟೆಕ್ನಾಲಜಿಲಿ ತುಂಬ ಮುಂದ್ವರೆದ್ಬಿಟ್ಟಿದೆ ಯಾವ ರೀತಿ ಅಂದರೆ ಇವಾಗ ಟೆಕ್ನಾಲಜಿಯಲ್ಲಿ ನಾವು ಆರಾಮಾಗಿ ಇವಾಗ ಆ್ಯಪ್ಗಳ್ನ ಡೌನ್ಲೋಡ್ ಮಾಡ್ಕೊಂಡು ಇಂಟರ್ನೆಟ್ಟಲ್ಲಿ ನಾವು ಇವಾಗ ಚಾಣಕ್ಯ ಮತ್ತು ವಿವೇಕಾನಂದರು ಇಂಥವ್ರೆಲ್ಲ ಬರೆದಿರೋ ಪುಸ್ತಕವನ್ನು ನಾವು ಓದೋದು ಬದಲು ಆಡಿಯೋ ಮೂಲಕವೇ ನಾವು ಕೇಳಿ ತಿಳ್ಕೊಬೋದು ಇದು ಹೆಂಗೆ ಅಂದರೆ ಅಪ್ಲೋಡ್ ಮಾಡ್ಬಿಟ್ಟುಬಿಟ್ಟಿರ್ತಾರೆ ಈ ಥರ ಪುಸ್ತಕಗಳ್ನೆಲ್ಲ ಅದನ್ನ ನಾವು ಆಡಿಯೋಗಳ್ನ ಕೇಳಿಸ್ಕೊಂಡಾಗ ಓಹೋ ಇದು ಈ ರೀತಿ ಹೇಳುದ್ರು ಈ ರೀತಿ ಹೇಳುದ್ರು ಅಂತ ನಾವು ಆರಾಮಾಗಿ ಕ್ಲಿಯರ್ ಕಟ್ಟಾಗಿ ನಾವು ತಿಳ್ಕೊಬೋದು ಇವಾಗೆಲ್ಲ ಟ್ರೆಂಡಿಂಗ್ ಅದೇ ನಡೀತಿರೋದ್ರಿಂದ ಆಡಿಯೋ ಪುಸ್ತಕಗಳದ್ ವ್ಯಾಲ್ಯು ಕೂಡ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ